ನಮ್ಮ ಚಿತ್ರದುರ್ಗದ ಇತಿಹಾಸದ ಬಗ್ಗೆ ಹೇಳ್ಬೇಕು ಅಂತಂದರೆ ದಿನಗಳೇ ಸಾಲಲ್ಲ ಅದರಲ್ಲಿ ನಾವು ಹೆಮ್ಮೆ ಪಡುವಂಥ ವಿಷಯಗಳು ಅಂತಂದರೆ ಇಲ್ಲಿ ಬಿಸಿಲು ಕಾಲದಲ್ಲಿ ಬಿಸ್ಲು ಹೆಚ್ಚು ಹಾಗೇ ಚಳಿಗಾಲದಲ್ಲಿ ಚಳಿನೂ ಕೂಡ ಹೆಚ್ಚಾಗಿರುತ್ತೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಂಗಳದಾಳು ತಾಮ್ರದ ಗಣಿ ಇದೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಾಗೇನೇ ರಾಜ ವೀರ ವೀರ ಮದಕರಿ ನಾಯಕ ಆಳಿದ ಊರು ನಮ್ಮ ಚಿತ್ರದುರ್ಗ ವೀರ ವನಿತೆ ಒನಕೆ ಓಬವ್ವ ಕೂಡ ಇಲ್ಲಿ ಜೀವನ ಮಾಡಿ ನಮ್ಮ ಚಿತ್ರದುರ್ಗ ನಾಡಿಗೋಸ್ಕರ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟಿದ್ದಾರೆ ಹಾಗೇ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಾತ್ರೆಗಳಲ್ಲಿ ದೊಡ್ಡ ಜಾತ್ರೆಯಾದಂತಹ ಶ್ರೀ ತಿಪ್ಪೇರುದ್ರಸ್ವಾಮಿ ನಾಯಕನಟ್ಟಿ ತಿಪ್ಪೇರುದ್ರಸ್ವಾಮಿ ಜಾತ್ರೆ ನಡೆಯುವುದು ಸಮೇತ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೇ ಅದು ಅದನ್ನು ನೋಡಲು ಎರಡು ಕಣ್ಣು ಕಣ್ಣುಗಳು ಸಾಲಲ್ಲ ಅಂತನೂ ಹೇಳ್ಬೋದು ಹಾಗೇ ಬೇರೆ ಬೇರೆ ದೇಶದಿಂದ ಕೂಡ ಜನಗಳು ಬರ್ತಾರೆ ಇನ್ನೂ ಅನೇಕ ರೀತಿಯಲ್ಲಿ ಹೇಳಬೇಕು ಅಂತಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ವಾಣಿ ವಿಲಾಸ ಸಾಗರ ಹಾಗೇ ಜೋಗಿ ಮಟ್ಟಿ ಹಾಗೂ ಮಾರಿ ಕಣಿವೆ ಎಂಬ ಎಲ್ಲ ರೀತಿಯ ಸ್ಥಳಗಳು ಐತಿಹಾಸಿಕ ಸ್ಥಳಗಳಿದೆ ನಮ್ಮ ಚಿತ್ರದುರ್ಗಕ್ಕೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ ಚಿತ್ರದುರ್ಗ ಅಂತ ಬಂದರೆ ಕೋಟೆ ಮೊದ್ಲು ಮೊದಲ್ನೇದಾಗಿ ಬರೋದು ಕೋಟೆ ಹಾಗೇ ಬೃಹನ್ಮಠ ಆಗಿರ್ಬೋದು ಈ ರೀತಿ ನೋಡಲು ಇಲ್ಲಿ ತುಂಬಾ ಐತಿಹಾಸಿಕ ಬೆಳವಣಿಗೇನು ಇದೆ ಈ ಜಿಲ್ಲೆಯಿಂದ ಹಾಗೇ ಇಲ್ಲಿ ಬಂದಂಥ ವ್ಯಕ್ತಿಗಳಂದರೆ ಐತಿಹಾಸಿಕವಾಗಿ ಹೇಳಬೇಕು ಅಂತಂದರೆ ವೀರ ಮದಕರಿ ನಾಯಕ ಕಿ ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಓಬವ್ವ ಭರಮಣ್ಣ ನಾಯಕ ಇನ್ನೂ ಅನೇಕ ರೀತಿಯ ವ್ಯಕ್ತಿಗಳು ಇಲ್ಲಿ ಆಳ್ವಿಕೆಯನ್ನು ನಡೆಸಿ ಹೋಗಿದ್ದಾರೆ ಅಂತ ಹೇಳ್ಬೌದು